ಹಾಡನ್ನು ಹಾಡಬೇಕಿದ್ರೆ ಮೇನಾಗಿ ಏನು ಬೇಕಪ್ಪ ಅಂತಂದರೆ ಗಂಟ್ಲು ಚೆನ್ನಾಗಿರ್ಬೇಕು ತುಂಬ ಹುಳಿ ಪದಾರ್ಥ ತಿಂದು ತುಂಬ ಖಾರ ತಿನ್ನೋದು ತುಂಬ ಕರಿದ ಪದಾರ್ಥನ್ನು ತಿನ್ನೋದು ಈ ಥರ ಮಾಡಬಾರ್ದು ಇದನ್ನೆಲ್ಲ ತಿಂದು ತಿಂದಿದ್ದೇ ಆದರೆ ನಮಗೆ ಹಾಡನ್ನು ಹೇಳೋಕ್ಕೆ ಆಗೋಲ್ಲ ಹೀಗಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಡೈಲಿ ಪ್ರತಿ ದಿನ ಬಿಸಿ ಬಿಸಿ ನೀರನ್ನು ಚೂರು ಅರ್ಶ್ಣ ಪುಡಿ ಹಾಕಿ ಬಿಸಿ ಬಿಸಿ ನೀರನ್ನು ಕುಡೀತೀನಿ ಬಿಸಿ ನೀರು ಕುಡ್ಯೋದ್ರಿಂದ ಏನಾಗುತ್ತೆ ಕೇಳಿದರೆ ಗಂಟಲಲ್ಲಿ ಇರುವಂಥ ಏನದು ಕಫ ಆಕ್ಚುಲಿ ಹೇಳಬೇಕಂತಂದ್ರೆ ಕರಿದ ಪದಾರ್ಥಗಳ್ನ ತಿನ್ನಲೇಬಾರ್ದು ತಿಂದರೆ ಗಂಟಲು ಹಾಳಾಗುತ್ತೆ ಹೀಗಾಗಿ ನಾನು ಏನು ಮಾಡ್ತೀನಿ ಆ ರೀತಿ ಏನು ಐಸ್ಕ್ರೀಮ್ ಇರಬಹ್ದು ತರ್ತಾರೆ ಮನೆಯಲ್ಲಿ ಬಟ್ ನಾನು ತಿನ್ನೋಲ್ಲ ಐಸ್ಕ್ರೀಮ್ ತಿನ್ನೋಲ್ಲ ಆಮೇಲೆ ಹುಳಿ ಹುಳಿ ಪದಾರ್ಥ ತುಂಬ ಮಜ್ಜಿಗೆ ಕುಡ್ಯೋದು ಆಮೇಲೆ ತುಂಬ ಖಾರ ತಿನ್ನೋದು ಈ ಥರ ನಾನು ತಿನ್ನೋಲ್ಲ ನಾನು ಸ್ವಲ್ಪ ಏನು ಮಾಡ್ತೀನಿ ಸ್ವಲ್ಪ ನಾನು ಸಪ್ಪೆ ಆಹಾರವನ್ನು ಜಾಸ್ತಿ ತಿಂತೀನಿ ಆಮೇಲೆ ಹಾಲು ಜಾಸ್ತಿ ಕುಡೀತೀನಿ ಹಾಗೇ ಬಿಸಿ ಬಿಸಿ ನೀರು ಕುಡೀತೀನಿ ಹೀಗಾಗಿ ನನ್ನ ಗಂಟ್ಲು ಏನಾಗಿದೆ ಕೇಳಿದರೆ ತುಂಬ ಒಂದು ರೀತಿ ಚೆನ್ನಾಗಿದೆ ಹಾಡನ್ನು ಹಾಡಬೇಕಿದ್ರೆ ಏನೂ ಮಧ್ಯೆ ಪ್ರಾಬ್ಲಮ್ ಆಗೋಲ್ಲ ನನಗೆ ಕೆಮ್ಮು ಬರೋದಾಗಲಿ ಒಂಥರ ಕಫ ಬರೋದಾಗಲಿ ಏನೂ ಆಗೋಲ್ಲ ಹೀಗಾಗಿ ನಾನು ಮತ್ತು ಕೆಲವೊಂದು ವ್ಯಾಯಾಮಗಳನ್ನ ಮಾಡ್ತೀನಿ ಕತ್ತಿನ ವ್ಯಾಯಾಮ ಆಗಿರ್ಬೋದು ಕಣ್ಣಿನ ವ್ಯಾಯಾಮ ಆಗಿರಬಹ್ದು ದೈಹಿಕವಾಗಿ ಕೆಲವೊಂದು ಆಸನಗಳನ್ನು ಮಾಡ್ತೀನಿ ಈ ರೀತಿ ಕೆಲವೊಂದು ಆಸನಗಳನ್ನ ಮಾಡೋದರಿಂದ ಮತ್ತು ಒಂದು ಬಿಸಿ ಬಿಸಿ ಆದ ನೀರು ಇದನ್ನು ಕುಡಿಯೋದ್ರಿಂದ ಏನಾಗಿದೆ ನನ್ನ ಗಂಟಲು ತುಂಬ ಚೆನ್ನಾಗಿದೆ